ಎಲ್ಲರೂ ಒಟ್ಟುಗೂಡಿ ಸಂಭ್ರಮಾಚರಣೆ ಮಾಡುವ ಒಂದು ಧಾರ್ಮಿಕ ಹಬ್ಬ ಅಂದರೆ ಅದು ದೀಪಾವಳಿ ದೀಪಾವಳಿ ಅಂದರೆ ಕತ್ತಲಿಂದ ಬೆಳಕಿನೆಡೆಗೆ ಎನ್ನುವ ಒಂದು ಪ್ರತೀತಿ ಸೊ ಈ ದೀಪಾವಳಿಯ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ಎದ್ದು ಎಣ್ಣೆ ಎಣ್ಣೆಯನ್ನು ಹಚ್ಚಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಸಿಹಿ ತಿಂಡಿಗಳನ್ನು ಹಂಚುವುದು ಅದಾದ ನಂತರ ರಾತ್ರಿಯ ಸಮಯದಲ್ಲಿ ಪಟಾಕಿಗಳನ್ನು ಸಿಡಿಸಿ ದೀಪಗಳನ್ನು ಹಚ್ಚಿ ಅಂಧಕಾರವನ್ನು ಹೋಗಲಾಡಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ